ಹೌದಾ ಯಾವೂರು ಯಾವೂರು ಹೇಳಿ ರೀ ನಿಮ್ಮದು ಹೆಸರೇನು ಹಾಂ ಎಷ್ಟು ಜೊತೆ ಹೊಲಿ ಬೇಕು ಅದೆ ಎಷ್ಟು ಜೊತೆ ಬಟ್ಟೆ ಹೊಲಿಬೇಕು ಅಂದೆ ಹಾಂ ಹ್ಞೂ ಆಯಿತು ಹೊಲ್ದ್ ಕೊಡ್ತೀವಿ ಅದು ರೇಟ್ಕಾ ಅದು ಎರಡು ಸಾವಿರ ಆಗುತ್ತಲ್ಲ ಒಂದು ನಾಲ್ಕು

ಹ್ಞೂ ಮೆಸರ್ಮೆಂಟ್ ಎಲ್ಲ ಕೊಟ್ಟು ಹೋಗಬೇಕು ನೀವು ಬಂದು ಹಾಂ ಇಲ್ಲ ಇಲ್ಲ ಇಲ್ಲ ಸರ್ ಹಾಂ ಓಕೆ ಓಕೆ ನಿಮ್ಗೆ ಯಾವ್ಥರ ಬೇಕು ಅದೇ ಥರ ಡಿಸೈನಲ್ಲಿ ಇದು ಮಾಡಿ ರೆಡಿ ಮಾಡಿ ಕೊಡ್ತಿವಿ ಸರ್ ಹಾಂ ಹಾಂ ಸರಿ ಸರಿ ಮತ್ತೆ ನಿಮ್ಗೆ ಯಾವಾಗ ಬೇಕು ಅವಾಗ ಫೋನ್ ಮಾಡ್ಕೊಂಡು ಬರ್ರಿ ಹಾಂ ಸರಿ ಸರಿ ಓಕೆ ಸರ್ ಟೈಮಿಂಗ್ಸ್ ನಾವು ಬೆಳಿಗ್ಗೆ ಸರ್ ಒಂಬತ್ತು ಗಂಟೆ ಬಂದ್ರೆ ಸಂಜೆ ಆರು ಗಂಟೆ ಏಳು ಗಂಟೆ ಎಂಟು ಗಂಟೆ ತನಕ ಇರ್ತೀವಿ